ಮನೋರಂಜನೆಗಾಗಿ ಇಂದಿನ ಹೆಚ್ಚಿನ ಮಕ್ಕಳು ಇಂದಿನ ಸಮಾಜದಲ್ಲಿ ಅವರು ಹೆಚ್ಚಾಗಿ ಮೊಬೈಲ್ ನೋಡುವುದು ಮತ್ತು ಹೊರಾಂಗಣ ಆಟ ಆಡುವುದು ಮತ್ತು ಒಳಾಂಗಣ ಆಟ ಆಡುವುದು ಈ ರೀತಿಯ ಒಂದು ಆಟಗಳನ್ನು ಆಡಿ ತಮ್ಮ ಬಿಡುವಿನ ಸಮಯದಲ್ಲಿ ಕಾಲ ಕಳಿಯುತ್ತಾರೆ ನನಗೆ ತಿಳಿದ ಮಟ್ಟಿಗಾಗಿ ನಾನು ಒಂದು ಚಿಕ್ಕ ವಯಸ್ಸಿನಲ್ಲಿ ನಮಗೆ ಮೊಬೈಲಿನ ಅರಿವೇ ಇರಲಿಲ್ಲ ಏಕೆಂದರೆ ನಾವು ಹಳ್ಳಿಯಲ್ಲಿದ್ದ ಜನರು ನಮಗೆ ಮೊಬೈಲ್ಗಳ ಅವಶ್ಯಕತೆ ಇದ್ದಿದ್ದಿಲ್ಲ ಹಾಗೂ ನಾವು ಹೆಚ್ಚಾಗಿ ಮೊಬೈಲುಗಳನ್ನು ಬಳಸುತ್ತಿರಲಿಲ್ಲ ಹಾಗಾಗಿ ನಾವು ಹೆಚ್ಚಾಗಿ ಕಬಡ್ಡಿ ಆಟಗಳನ್ನು ಮತ್ತು ಖೋಖೋ ಆಟಗಳನ್ನು ಮತ್ತು ಕ್ರಿಕೆಟ್ ಆಟಗಳನ್ನು ಈ ರೀತಿ ಆಟಗಳನ್ನು ನಾವು ಆಡುತ್ತಿದ್ದೆವು ಮತ್ತು ಹೇಳಬೇಕೆಂದ್ರೆ ಒಳಾಂಗಣ ಆಟಗಳಾದ ಏಕೆಂದರೆ ಕುಂಟೆ ಬಿಲ್ಲೆ ಮತ್ತು ಈ ರೀತಿಯ ಒಂದು ಗೋಲಿ ಆಟಗಳು ಈ ರೀತಿಯ ಒಳಾಂಗಣ ಆಟಗಳನ್ನು ನಾವು ಆಡ್ತಿದ್ವಿ ನಮ್ಮ ಮನೋರಂಜನೆಗಾಗಿ ನಾವು ಹೆಚ್ಚಾಗಿ ಈಜಾಡುವುದು ಕೆರೆಯಲ್ಲಿ ಮತ್ತು ದನಕರುಗಳ ಮೈ ತೊಳೆಯುವುದು ಈ ರೀತಿಯ ಕೆಲಸಗಳನ್ನು ಮಾಡುತ್ತಿದ್ದೆವು ಆದರೆ ಈಗ ನನಗೆ ತಿಳಿದ ಮಟ್ಟಿಗಾಗಿ ಏನೆಂದರೆ ಹೆಚ್ಚಾಗಿ ಪಟ್ಟಣದ ಜನರು ಪಟ್ಟಣದ ಮಕ್ಕಳು ತಮ್ಮ ಬಿಡುವಿನ ಸಮಯದಲ್ಲಿ ಹೆಚ್ಚಾಗಿ ಮೊಬೈಲ್ ನೋಡುವುದು ಮತ್ತು ಮೊಬೈಲ್ನಲ್ಲಿ ಆಟಗಳನ್ನ ಆಡುವುದು ಈ ರೀತಿಯ ಒಂದು ಕೆಲಸಗಳನ್ನು ಮಾಡುತ್ತಾರೆ ಇದು ನನಗೆ ಒಂದು ಕಂಡು ಬಂದ ಒಂದು ದೃಶ್ಯವಾಗಿದೆ ಮತ್ತು ಮನೋರಂಜನೆಗಾಗಿ ನಮ್ಮ ಮಕ್ಕಳು ಬಿಡುವಿನ ಸಮಯದಲ್ಲಿ ಸೈಕಲ್ ಓಡಿಸುವುದು ಮತ್ತು ಹೊರಗೆ ಆಟವಾಡುವುದು ಈ ರೀತಿಯ ಒಂದು ಈ ತರಹದ ಆಟಗಳನ್ನು ಆಡುತ್ತಾರೆ ಎಂದು ನಾನು ಇದರ ಮೂಲಕ ಹೇಳ್ಬಹುದು